ನಮಸ್ತೆ ಸರ್ ಯಾರು ಹೇಳಿ ಏನು ಬೇಕಾಗಿತ್ತು ಹಾಂ ಯಾವ ಯಾವ ಕಾಲೋನಿ ಸರ್ ಹಾಂ ನಂಜನ್ಗೂಡು ಹತ್ರ ನಂಜನಗೂಡು ಹಾಂ ಹಾಂ ಹೌದಾ ರಸಬಾಳೆ ಬೇಕಾಗಿತ್ತಾ ಎಷ್ಟು ಬೇಕಾಗಿತ್ತು ಸಾವಿರ ಜನ ಬರ್ತಾರಾ ಅದು ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತವೆ ಆಮೇಲೆ ಅದು ಅದು ಬೆಳ್ಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಂದು ಎಷ್ಟು ನಿಮ್ಗೆ ಸಾವಿರ ಜನ ಬೇಕಂತೀರ ಅದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅದು ಸಿಗಕ್ಕೆ ಸ್ವಲ್ಪ ಕಷ್ಟ ಅದು ಸ್ವಲ್ಪ ಸಿಗೋ ಬೆಳ್ಯಾಕು ಕಷ್ಟ ಕಣ್ರೀ ಸ್ವಲ್ಪ ನೋಡ್ತೀನಿ

ಅದೇದೇ ನೀವೇಳ್ದೆ ಸರಿ ಯಾರು ನೀವೇ ಫೋನ್ ಮಾಡಿದ್ದೀರ ಅದು ಸ್ವಲ್ಪ ಹೊತ್ತು ಇರುತ್ತೆ ಸ್ವಲ್ಪ ಹೊತ್ತು ಇದ್ರೆ ಆಗೋಲ್ವಾ ಸರ್ ಓಕೆ ಸರ್ ಒಂದು ಐನೂರು ಅದೊಂದು ಐನೂರು ಇನ್ನು ಬೇರೆ ಏನಾದ್ರು ಕಳ್ಸ್ತಿವಿ ಬಿಡಿ ಹಾಂ ಸರಿ ನೋಡ್ತಿನಿ ಬಿಡಿ ನೋಡ್ಬುಟ್ಟು ಹೇಳ್ತಿನಿ ಈಗ ನಾವೇ ಇದು ನೆಕ್ಸ್ಟ್ ಫೋನ್ ಮಾಡಿ ನೆಕ್ಸ್ಟ್ ಕಾಲ್ ಮಾಡಿ ರೇಟ್ ಬಗ್ಗೆ ಹೇಳ್ತೀನಿ ರೇಟೆಷ್ಟು ನಿಮ್ಮ ರೇಟ್ ಹಾಂ ಓಕೆ ಎಲ್ಲ ಹೇಳ್ತಿನ್ ಬಿಡಿ ಬಾಳೆಹಣ್ ಎಷ್ಟು ಮತ್ತೆ ಆಟೋ ಚಾರ್ಜ್ ಎಲ್ಲ ಹೇಳ್ತೀವಿ ಹಾಂ ಆಯ್ತು ಹಾಂ ಓಕೆ ಓಕೆ ಓಕೆ ಆಯ್ತು ಸರಿ

ಹಲೋ ಓಕೆ ಸರ್ ಹಲೋ ಹಾಂ ನಾವೇ ತಂದು ನಮ್ಮ ನಮ್ಮ ಗಾಡಿಲೇ ನಿಮ್ಗೆ ತಂದು ಕೊಡ್ತಿವಿ ಬಿಡಿ ಆಟೋದಲ್ಲೇ ಎಲ್ಲಿ ಚಾಮ್ರಾಜ ನಗರಕ್ಕಾ ಹಾಂ ಓಕೆ ಸರ್

ಸರಿ ಓಕೆ ಸರ್ ಆಮೇಲೆ ಮಾಡಿ ಸರ್ ಕಾಲ್ ಮಾಡಿ ಓಕೆ ಸರ್